ನಿಮ್ಮ ಪ್ರದೇಶದಲ್ಲಿ ಯಾವ ಧಾರ್ಮಿಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಮತ್ತು ಅವುಗಳನ್ನು ಹೇಗೆ ಆಚರಿಸಲಾಗ್ತದೆ ನಮ್ಮ ಪ್ರದೇಶದಲ್ಲಿ ಧಾರ್ಮಿಕ ಹಬ್ಬಗಳು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಉದಾಹರಣೆಗೆ ಗಣೇಶ ಚತುರ್ಥಿ ಹಬ್ಬವನ್ನ ಆಚರಿಸಬೇಕಾದರೆ ಗಣೇಶ ಮೂರ್ತಿಯನ್ನು ದೇವಸ್ಥಾನದ ಹತ್ತಿರ ಪೂಜೆಗೆ ಇಟ್ಟು ಮೂರು ದಿನದ ಕಾಲ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿ ಮೂರನೇ ದಿನ ವಿಸರ್ಜನೆ ಮಾಡಿದ ನಂತರ ನಮ್ಮ ಊರಿನಲ್ಲಿ ಈ ಒಂದು ಏನಂತಾರೆ ಅಂದರೆ ಈ ಚಿಕನ್ ಮಟನ್ ಅನ್ನೋದಂತು ಮಾಂಸವನ್ನು ಆಮೇಲೆ ಸೇವನೆ ಮಾಡೋದು ನಮ್ಮ ಅಲ್ಲಿ ಆಚರಿಸಲಾಗ್ತದೆ